ಧರ್ಮವು ಪ್ರವಾಸೋದ್ಯಮದ ಸ್ಥಳಗಳ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ ಹಿಂದೂ ಧರ್ಮದವರು ಹೆಚ್ಚು ದೇವಾಲಯವಿರುವ ಪ್ರವಾಸ ಸ್ಥಳಗಳಿಗೆ ಭೇಟಿ ನೀಡಿದರೆ ಬೇರೆ ಧರ್ಮದವರು ಬೇರೆ ಬೇರೆ ರೀತಿಯ ಸ್ಥಳಗಳ ಬಗ್ಗೆ ವಿಚಾರಿಸಿ ಆ ಸ್ಥಳಗಳಿಗೆ ಭೇಟಿ ನೀಡಲು ಇಚ್ಛಿಸುತ್ತಾರೆ ಹಾಗಾಗಿ ಧರ್ಮವು ಪ್ರಾದೇಶಿಕ ಸ ಪ್ರವಾಸೋದ್ಯಮದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತದೆ ಇದು ಪ್ರವಾಸೋದ್ಯಮದ ಮೇಲೆ ಹೆಚ್ಚು ಪ್ರಭಾವನ್ನು ಬೀರಿದರೂ ಕೂಡ ಯಾವ ಸಂದೇಹವೂ ಇಲ್ಲ ಹಾಗೆಯೇ ದೇಶದ ಎಲ್ಲೆಡೆಯಿಂದ ಬರುವ ಪ್ರವಾಸೋದ್ಯಮ ಸ್ಥಳಗಳೆಂದರೆ ಉದಾಹರಣೆಗೆ ತಿರುಪತಿ ಧರ್ಮಸ್ಥಳ ಗೋಲ್ ಗುಂಬಜ್ ತಾಜ್ ಮಹಲ್ ಹೀಗೆ ಹಲವಾರು ಪ್ರವಾಸ ಸ್ಥಳಗಳಿಗೆ ಎಲ್ಲ ರೀತಿಯ ಧರ್ಮದ ಜನಗಳು ಬರುತ್ತಾರೆ ಮತ್ತು ಅಲ್ಲಿ ವೀಕ್ಷಿಸಲು ಇಚ್ಛಿಸುತ್ತಾರೆ